ಹಾಂ ನನ್ನ ವಿಶೇಷತೆಗಳು ಏನು ಅಂತಂದರೆ ನನಗೆ ಕಲೆ ಬಗ್ಗೆ ಭಾಳ ಆಸಕ್ತಿ ಐತಿ ನಾನೂ ಪಿಚ್ಚರ್ನೊಳಗೆ ಮಾಡಬೇಕು ಆಮೇಲ್ ಮುಂದೆ ಬರಬೇಕು ಆಮ್ಯಾಲೆ ಹಾಡಿನ ಬಗ್ಗೆಯೂ ಭಾಳ ಆಸಕ್ತಿ ಅದ ನನಗೆ ಹಾಡನೂ ಹಾಡ್ತೇನೆ ನಾನು ಹಾಡಂದ್ರೆ ಭಾಳ ಅಂದ್ರೆ ಭಾಳ ಸೇರ್ತವೆ ನನಗೆ ಹೀಗಾಗಿ ನಾನು ಕಲೆ ಚಿತ್ರಕಲೆ ಈಗ ಶಾರ್ಟ್ ಮೂವೀ ಯೂಟೂಬ್ ಅಂತಾರಲ್ಲ ಅದರಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಾಡಿನಿ ನಾನು ಆಮೇಲ ಒಂದು ಆಲ್ಬಮ್ ಸಾಂಗ್ ಮಾಡಿನಿ ತಾಯಿ ಬಗ್ಗೆ ಅದು ಒಂದು ಆಮ್ಯಾಲ ವಿಜಯಾನಂದ ಮೂವಿ ಅದ್ರೊಳಗೆ ಮಾಡೀನಿ ಮೊನ್ನೆ ಟೆನಿಸ್ ಕೃಷ್ಣ ಅವ್ರ ಜೊತೆ ಒಂದು ಕಾಮಿಡಿ ಶೋ ಮಾಡಿದೀನಿ ನಾನು ಕಾಮಿಡಿ ಶೋ ಇಷ್ಟಪಡ್ತೇನೆ ಯಾಕೆ ಇಷ್ಟಪಡ್ತೇನೆ ಅಂತಂದ್ರೆ ನನ್ನ ಮನಸ್ಸಿಗೆ ಏನೇ ನೋವು ಬೇಜಾರು ಅದು ಆಗಿರ್ತೈತಲ್ಲ ಇದ್ರೊಳಗೆ ನಾನದನ್ನು ಮರಿಬೇಕು ಅಂತಂತ್ಹೇಳಿ ನಾನು ಅದನ್ನು ಮಾಡಕ್ಕ ಭಾಳ ಇಷ್ಟಪಡ್ತೀನಿ ನನ್ನ ಮನ್ಸಿನ ನೋವು ಏನಾದರೂ ಇದ್ರೂ ಈ ಕಲೆ ಬಗ್ಗೆ ನಾನು ಹೋದಾಗ ಅದನ್ನು ನಾನು ಎಲ್ಲ ಮರೆತು ಅಂದ್ರೆ ರಿಲೀಫ್ ಆಗ್ತೇನೆ ನಾನು ಅಂದ್ರೆ ಮನ್ಸನ್ನು ಹಗ್ರ ಮಾಡ್ಕೊತೇನ್ರಿ ನಾನು ಹೀಗಾಗಿ ನನ್ಗೆ ಕಲೆ ಅಂದ್ರೆ ಭಾಳ ಆಸಕ್ತಿ ಪಿಚ್ಚರ್ನಾಗ ಮಾಡಬೇಕು ಹಾಡು ಹಾಡಬೇಕು ಆಮ್ಯಾಲ್ ಆ್ಯಕ್ಟಿಂಗ್ ಮಾಡಬೇಕು ಅಂದ್ರೆ ಆ್ಯಕ್ಟಿಂಗ್ ಅಂದ್ರೆ ನಾನು ಪ್ರದರ್ಶನ ಅಂತಾರಲ್ಲ ನಮ್ಮ ಉತ್ತರ ಕರ್ನಾಟಕದ್ದು ಅದನ್ನು ಮಾಡ್ಬೇಕಂತ ನನ್ಗೆ ಭಾಳ ಆಸೆ ರೀ ಹೀಗಾಗಿ ಆ ಆಸೆಯನ್ನೆಲ್ಲ ಈಗ ಒಂದು ಎರಡು ವರ್ಷದಿಂದ ಮಾಡ್ಕೊತಾ ಬರತ್ತಿನಿ ಇನ್ನೂ ನನ್ಗೆ ಅದ್ರದ್ದು ಆಸಕ್ತಿ ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು ಬೆಳೆಸ್ಕೊಬೇಕು ಅಂತ್ಹೇಳಿ ಭಾಳ ಆಸೆ ಐತಿ ಆಮೇಲೆ ಇನ್ನೇನಂದ್ರೆ ಅಡಿಗಿದು ಮನೆ ಒಳಗೆ ಅಡಿಗೆ ಆಯ್ತು ಎಲ್ಲನೂ ನಾನೇ ಹೋಗ್ಬೇಕರಿ ಪ ಏನು ಮಾಡುದು ಮುಂಜಾನೆ ಎರಡೂ ಗಂಡ ಮಕ್ಕಳು ನನ್ಗೆ ಎರಡೂ ಗಂಡು ಮಕ್ಕಳಿದ್ರೆ ಏನೀ ಕೆಲಸ ಗಂಡ ಮಕ್ಕಳಂದ್ರೆ ಗೊತ್ತಲ್ಲ ಏನು ಮುಂಜಾನೆಯದ್ದು ಕೆಲಸ ಮಾಡಂಗಿಲ್ಲ ಬಿಡಂಗಿಲ್ಲ ಎಲ್ಲನೂ ನಾನೇ ಮಾಡಬೇಕು ಗಂಡ ಹೋಗೋರೊತ್ತಿಗೆ ನನ್ನ ಎಲ್ಲ ಅಡ್ಗೆ ಕೆಲಸ ಮಾಡಿಟ್ಟು ಯಾರರೂ ಕರೆದ್ರಂದ್ರೆ ಸಾಕು ಐದು ಗಂಟೆಗೆ ಏಳ್ತೀನಿ ಎದ್ದಾಕೆನೇ ಏನು ಮಾಡ್ತೀನಿ ಸೀದಾ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡ ರೆಡಿಯಾಗಿ ಹೋಗೇ ಬಿಡ್ತೇನೆ ನೋಡಿ ಬ್ಯಾಗ್ ತಗೊಂಡು ಆಮೇಲೆ ಸಂಜೆ ಮಟ ಅಲ್ಲಿದಾಗ್ತೈತೆ ಅಲ್ಲಿಗೆ ಆಗ ಮತ್ತಿವು ಹಬ್ಬ ಹರಿದಿನ ಅಂತ ಬಂದಾಗಂತೂ ಈ ನನ್ಗ ಹೋಳ್ಗೆ ಅಂದ್ರೆ ಭಾಳ ಸೇರ್ತವೆ ಆದ್ರೆ ಏನು ಮಾಡೋದು ಆ ಹೋಳ್ಗೆ ಮಾಡಕ್ಕ ನನ್ಗೆ ಎಲ್ಲ ರೆಡಿ ಮಾಡ್ತೀನಿ ಲಟ್ಸೋದಂದ್ರೆ ನೋಡಿರಿಪ್ಪ ನನಗೆ ಈ ಕಡೆ ಒಂದು ಆ ಕಡೆ ಒಂದಕ್ಕೊ ಯಾಕಂತಂದ್ರೆ ಎಲ್ಲ ಕಲಿತೆ ನಾನು ನಾನು ನಮ್ಮ ಮನೆಯಾಗ ಸಣ್ಣಕಿದ್ದಿ ಸಣ್ಣಕಿದ್ರೆ ನಮ್ಮ ಅವ್ವ ನನ್ಗೆ ಏನು ಮಾಡಿದ್ಳು ಹೋಳ್ಗೆ ಮಾಡಕ್ಕ ಹಚ್ಚಿಲ್ಲ ರೊಟ್ಟಿ ಮಾಡಕ್ಕ ಹಚ್ಚಿಲ್ಲ ಹೀಗಾಗಿ ನಾನು ಗಂಡನ ಮನೆಗೆ ಬಂದಾಗ ಹೋಳ್ಗೆ ಆಯ್ತು ರೊಟ್ಟಿ ಆಯ್ತು ನಾನು ಮಾಡೇ ಇಲ್ಲ ಹೀಗಾಗಿ ನನಗೆ ಈಗ್ಲೂ ನನ್ಗದು ಬರುದೇನೇ ಇಲ್ಲ ನನಗೆ ರೊಟ್ಟಿ ಮಾಡೋದಾಯ್ತು ಹೋಳ್ಗೆ ಮಾಡೋದಾತು ಹೀಗಾಗಿ ನನ್ಗೆ ಅದೇ ಒಂದು ತ್ರಾಸಾಕ್ಕೆತಿ ರೀ ನನ್ಗೆ ಇನ್ನೊಂದು ಏನಂತಂದ್ರೆ ಈ ಏನದು ಮಂದಿ ಮಂದಿಗೆ ಹೆಲ್ಪ್ ಮಾಡೋದಾಯ್ತು ಒಬ್ಬರಿಗೊಬ್ರಿಗೆ ಸಹಾಯ ಮಾಡೋದು ಹೀಗಾಗಿ ನನ್ಗೆ ಅವೆಲ್ಲನುನು ಅಷ್ಟು ಸೇರ್ತಾವೆ ನೋಡಿರಿಪ್ಪ ಇದನ್ನು ಬಿಟ್ರೆ ನನ್ಗೆ ಇನ್ನೇನು ಅಂತಂದ್ರೆ ಮಂದಿ ಜೊತೆ ಹೊರಗೆ ಹೋಗಬೇಕು ಪಿಕ್ನಿಕ್ ಮಾಡಬೇಕು ಏನೋ ಒಟ್ಟು ಎಂಜಾಯ್ಮೆಂಟ್ ಮಾಡಬೇಕು ಅಂತನ್ನೋದು ನನ್ನ ಜೀವನದಾಗ ಭಾಳಂದ್ರೆ ಭಾಳ ಆಸಕ್ತಿ ಐತಿ ಆಸಕ್ತಿಯೆಲ್ಲ ದೇವರು ನನ್ಗೆ ಯಾವಾಗ ಕೈಗೂಡ್ಸ್ ಕೊಡ್ತಾನೋ ಏನೋ ಅಂತ ನನಗೂ ಗೊತ್ತಿಲ್ಲ ಹೀಗಾಗಿ ಅದನ್ನು ಒಂದು ಮಾಡ್ಬೇಕು ಅಂತಂತೈತ್ರಿಪ್ಪ ಮತ್ತಿನ್ನೇನು ಅಂತಂದ್ರೆ ನನ್ಗೆ ನನ್ನ ಗೆಳತ್ಯಾರು ಗೆಳತ್ಯಾರಂದ್ರೆ ನನ್ಗೆ ಭಾಳ ಅಂದ್ರೆ ಭಾಳ ಇಷ್ಟ ಐತಿ ಅವರು ಎಲ್ಲ ನನ್ನದೊಂದು ಗ್ರೂಪ್ ಅಂತಂತ ಹಿಂಗೆ ಮಾಡಿಕೊಂಡೀವಿ ಅವಾಗವಾಗ ತಿಂಗಳಿಗೊಮ್ಮೆ ಪಾರ್ಟಿ ಅಂತ ಇಟ್ಟುಕೊಂಡಿರ್ತೀವಿ ಎಲ್ಲಾರೂ ಹೊರಗೆ ಹೋಗ್ತಿರ್ತೀವಿ ಈ ನಮ್ಮ ಧಾರ್ವಾಡ್ದಾಗ ಏನೈತೆ ನೋಡಿರಿಪ್ಪ ಪಾರ್ಕ್ಗಳಾಯ್ತು ಇದು ಮ್ಯೂಜಿಯಮ್ಮು ಹಿಂಗೆ ವಾರಕ್ಕೊಂದು ಸರ್ತಿ ನಾವು ಹೋಗೋದು ಬರೋದು ಅದೆಲ್ಲಾನುನು ಮಾಡ್ತಿರ್ತೀವಿ ನಂತರ ಈಗ ನಮ್ಮ ಫ್ಯಾಮ್ಲಿ ಬಗ್ಗೆ ಏನಂತಂದ್ರೆ ಈಗ ಮನೆ ಒಳಗೆ ಹೋದ ಕೂಳೆ ನಾನು ಒಬ್ಯಾಕಿಯಾಗ್ಬಿಡ್ತೀನಿ ರಿ ಒಬ್ಯಾಕಿಯಾದ ಕುಳೆ ಏನಾಗ್ತೈತಂತಂದ್ರೆ ಬೇಸರ ಆಗಿಬಿಡ್ತೈತಿ ಜಿ ಏನಪ್ಪ ಇದು ಮನಿಗೆ ಬಂದ ಕೂಳೆ ನನ್ಗೆ ಹೆಣ್ಮಕ್ಳಿಲ್ಲಲ್ಲ ಹೆಣ್ಣುಮಕ್ಳಿಲ್ಲ ಅಂತಂದ ಕುಳೆ ಬೇಸ್ರ ಆಗತ್ ಬಿಡ್ತೈದೆ ನನಗೆ ಅಯ್ಯೋ ನನಗೂ ಒಂದು ಹೆಣ್ಣಿರರ್ಬೇಕಾಗಿತ್ತು ಹಿಂಗೆ ಅಂತಂತ್ಹೇಳಿ ವಿಚಾರ ಬರ್ತೈತಿ ಅವಾಗೇನು ಮಾಡ್ತೇನೆ ನಾನು ಗೆಳತ್ಯಾರಿಗೆ ಫೋನ್ ಮಾಡ್ತೇನೆ ಗೆಳತ್ಯಾರಿಗೆ ಫೋನ್ ಮಾಡಿ ಹೇಳ್ತೇನೆ ನಾನು ಅವರಿಗೆ ಮಾತಾಡ್ತೇನೆ ಕಷ್ಟ ಸುಖ ಏನಿದ್ರೂ ಎಲ್ಲ ಅವ್ರ ಜೊತೆ ನಾನು ಹಂಚ್ಕೊತೇನ್ರಿ ಹೀಗಾಗಿ ನನ್ಗೆ ಜನ ಬೇಕು ಒಟ್ಟು ನನ್ಗೆ ಗದ್ಲ ಬೇಕು ನೋಡಿರಿಪ್ಪ ಗದ್ದಲ ಅಂತಂದ್ರೆ ನನಗೆ ಭಾಳ ಇಷ್ಟ ಹಿಂಗೆ ಸುಮ್ನೆ ಒಬ್ಯಾಕೆ ಮೂಕ ದೇವ್ನಂಗೆ ಕುಂತುಕೊಳ್ಳೋದು ನನ್ನ ಕಡೆಯಿಂದ ಆಗುವುದೇ ಇಲ್ಲ ನನಗೆ ಹೀಗಾಗಿ ನನ್ಗೆ ಕಲೆ ಅನ್ನೋದನ್ನು ಹುಚ್ಚು ಹುಗಶ್ಕೊಂಬಿಟ್ಟೀನಿ ಅದಷ್ಟು ನಾನು ಅಂದ್ರೆ ಒಂದು ಒಳ್ಳೆಯ ಹೆಸ್ರು ಮಾಡಬೇಕು ಈ ಕಲೆ ಅಂತಂದಾಗ ಏನಾಗ್ತೈತಿ ಹೆಸರು ಬರ್ತತಿ ಒಳ್ಳೆಯ ಹೆಸರು ಒಳ್ಳೆಯ ಇದು ಅಂತಂತ್ಹೇಳಿ ಹೀಗಾಗಿ ನಾನು ಈಗ ಮೂರು ಮೂರು ವರ್ಷದ ಮೇಲಾತು ಎಲ್ಲಿ ಆಡಿಷನ್ ಇರ್ತವೆ ನೋಡಿರಿ ಅಲ್ಲಿ ಓಡಿ ಹೋಗೋದು ಆಡಿಷನ್ ಕೊಟ್ಟು ಬರೋದು ಯಾವ್ದಾದ್ರೂ ಮೊಬೈಲ್ದೊಳಗೆ ಏನಾರೂ ಆಡಿಷನ್ ಅದು ಬಂತಿಲ್ಲ ಅದಕ್ಕೆ ಫೋಟೊ ಕಳಿಸೋದು ಹೀಗೆ ನಮ್ಮ ಊರಾಗೆ ಇನ್ನೇನುರಿಪ್ಪ ಜಾತ್ರಿಗಳು ನಿಬ್ಣ ಇವು ಲಗ್ನ ಅದು ಏನಾರೂ ಬರ್ತವಲ್ಲ ಅವ್ನ ಎಲ್ಲಾನುನು ಏನು ಮಾಡುದು ಅಂತಂದರೆ ಅವಕ್ಕೆಲ್ಲ ಪ್ರಿಪೇರ್ ಆಗೋದು ಪ್ರಿಪೇರ್ ಆಗೋದು ಹೋಗುವುದು ಮತ್ತೆ ಬರುವುದು ಇದೇ ಬರ್ತದೆ ಒಟ್ಟು ನನಗೆ ಒಂದು ದಿವ್ಸ ಏನಾರೂ ಮನ್ಯಾಗ ಕುಂತ್ನಂತಂದ್ರೆ ಬೇಸ್ರ ಆಗತ್ ಬಿಡ್ತೈತ್ರಿ ನನ್ಗೆ ಹೀಗಾಗಿ ನಾನೇನು ಮಾಡ್ತೀನಂತಂದ್ರೆ ದಿನಾ ಬ ರಾತ್ರಿ ಆದ್ರೆ ಮೊಬೈಲ್ ನೋಡೋದು ನಾಳೆ ಏನೈತಿ ಕಾರ್ಯಕ್ರಮ ಏನೈತಿ ಇದನ್ನು ಹೇಗಿದು ಮಾಡ್ಬೇಕು ಅನ್ನೋದನ್ನು ಪ್ರಿಪೇರ್ ಆಗೋದು ಯಾವ ಸೀರೆ ಉಟ್ಟುಕೊಳ್ಳಿ ಈ ಸೀರೆ ಉಟ್ಟುಕೊಂಡ್ರೆ ಹಿಂಗೆ ಆ ಸೀರೆ ಉಟ್ಕೊಂಡ್ರೆ ಹಂಗೆ ನಂಗೆ ಸ ಅಂದರೆ ಡ್ರೆಸ್ಸಿಂಗಿದ್ದು ಡ್ರೆಸ್ಸಿಂಗ್ ಮಾಡಿಕೊಳ್ಳೋದು ಫೋಟೋಸ್ ಫೋಟೋ ಹುಚ್ಚುಂತೂ ನೋಡಿರಿಪ್ಪ ಸಖತ್ತೈತಿ ನನಗನ್ಕರ ಎಷ್ಟು ಫೋಟೊ ತಂದು ನಮ್ಮ ಮನಿಯವ್ರು ಅಂತಿರ್ತಾರೆ ಅದೇನು ಫೋಟೋ ಅಂತ ತಕ್ಕೊಂತಿಯಂತ ಅವ್ರು ಅಂತಾರಂತ ಹೇಳಿ ನಾವೇನರ ಬಿಡಾಕಾಕೈತೆನೇ ಇಲ್ಲ ನಮ್ದು ಏನೈತ್ರಿಪ್ಪ ಅವ್ರ ಮುಂದೆ ಹ್ಞೂ ಅನ್ನೋದೈತಿ ಆತು ನಾವು ಫೋಟೊ ಮಾಡ್ಕೊಳ್ಳೋದೇ ನನ್ನ ತಕ್ಕೊಳ್ಳೋದ ಶೆಲ್ಫಿ ಹಾಕುದೇ ನನ್ನ ಶೆಲ್ಫಿ ನೋಡಿ ಏನಂತಾರ ನಮ್ಮ ಗೆಳತೀರು ಪ್ರತಿ ಒಬ್ಬರೂ ಸ್ಟೇಟಸ್ ನೋಡಿ ಏ ಭಾರೀ ಬಂದೈತಿ ಅದು ಅವ್ರು ಏನು ಮೆಸೇಜ್ ಹಾಕ್ತಾರೆ ನೋಡಿರಿ ಅದನ್ನು ನೋಡಿ ಭಾಳ ಅಂದರೆ ಭಾಳ ಖುಷಿಯಾಗಿ ಬಿಡ್ತೈತೆ ನನಗೆ ಅಂದ್ರೆ ಒಂದು ಮನಸ್ಸಿಗೆ ಸಮಾಧಾನ ಒಂದು ಸಂತೋಷ ಬೇಕಂದಾಗ ಮಂದಿ ಬೇಕು ಎಲ್ಲರೂ ಬೇಕಲ್ಲ ನಮ್ಗೆ ಹೀಗಾಗಿ ನಾನು ಒಂದೊಂದು ಹುಚ್ಚು ನಾನು ನನ್ನ ಹುಚ್ಚೂಗ ಏನಾಗ್ತೈತಿ ನಮ್ಮ ಸಣ್ಣಂದಿರ್ತ್ಲೇ ಇದ್ದಾಗ ಇವೆಲ್ಲ ನಮ್ಮ ಕಾಲ್ದಾಗೆ ಇದನ್ನು ಇಂಥವೆಲ್ಲ ಮಾಡ್ಕೊಳ್ಳಕ್ಕ ನಮ್ಗೆ ಅವ್ಕಾಶವೇ ಇರ್ಲಿಲ್ಲಪ್ಪ ಈಗೆಲ್ಲ ಅವ್ಕಾಶಗಳು ಬಂದವು ವಯಸ್ಸಾಗೈತಿ ವಯ್ಸಾದ್ರೆ ಏನಂತ ನಮ್ಮ ಆಸೆಯ ನಮ್ಮಿದನ್ನು ಇಟ್ಕೊಳಕ್ಕೆ ಈಗ ಯಾರು ಬೇಡಂತಾರ ನಮ್ಮ ದೇಹಕ್ಕೆ ವಯಸ್ಸಾಗಿರ್ಬೋದು ಮನಸ್ಸಿಗೇನು ವಯಸ್ಸಾಗೇ ಇಲ್ಲ ನಮಗಿನ್ನು ನಾವಿನ್ನೂ ಹದಿನೆಂಟು ವಯಸ್ನೋರು ಅಂತ ಅನ್ಕೊಂಡೇವೆ ನೋಡಿರಿಪ್ಪ ನಾವಂತುನು ಹೀಗಾಗಿ ಯಾರು ಏನಂತಾರೆ ಅನ್ನಲಿ ಬಿಡಲಿ ಅದು ನಮಗೆ ಸಂಬಂಧಿಲ್ಲ ನನ್ನ ನನ್ನ ಮನ್ಸಿನ ಖುಷಿ ನನ್ನ ಇದುಕ್ಕು ಏನು ಅನುಕೂಲ ಆಕೈತಿ ಅದನ್ನೆಲ್ಲನೂ ನಾವು ಮಾಡಕ್ಕೆ ನಾನು ಈಗ ಎಲ್ಲಾರ ಇವು ಎಕ್ಜಿಮಿಶನ್ ಅಂತ ನಡ್ದಿರ್ತವೆ ಅದನ್ನು ನೋಡಕ್ಕ ಹೋಕ್ಕೇವೆ ಆಮೇಲೆ ಈ ಪಿಚ್ಚರ್ ಬಂತು ಯಾವ್ದಾದ್ರೂ ಒಂದು ಹೋಗೇ ಬಿಡೋದು ನೋಡಕ್ಕ ಎಲ್ಲಾರೂ ಒಂದು ಏನರ ಪ್ರೋಗ್ರಾಮ್ ಕೊಡ್ತಾರ ಸಂಜೀಕೆ ಅಂತಂದ್ರೆ ಹ್ಞೂ ನಡಿ ಹೊಂಟೇ ಬಿಡೋದು ಫೋನ್ ಮಾಡೋದು ಒಬ್ರಿಗೊಬ್ರು ಗೆಳ್ತ್ಯಾರು ಹಾಂ ನೀ ಎಷ್ಟಕ್ಕೆ ಬರ್ತೀಯಾ ನಾ ಎಷ್ಟಕ್ಕೆ ಬರ್ತೀನಿ ಹಾಂ ನಡಿ ಎಲ್ಲಾರೂ ಒಂದು ಕಿಟ್ಟಿ ಪಾರ್ಟಿ ಇತ್ತಂದರೆ ಹೋಗೋರೇ ಏನರ ಒಂದು ಅಡಿಗೆ ಸ್ಪೆಷಾಲಿಟಿ ಅಂತ ಇರ್ತೈತಲ್ಲ ಅಲ್ಲೇನರ ಕರೆದ್ರಿಲ್ಲ ಹ್ಞೂ ನಡೀರಿ ಅಂತೇಳಿ ಹೋಗೂದೇ ಹಿಂಗೆ ನೋಡಿರಿಪ್ಪ ನಮ್ದು ಏನಂತಂದರೆ ಒಟ್ಟು ನನ್ಗೆ ತಲಿ ಖಾಲಿ ಇರ್ಬಾರ್ದು ಕೈ ಖಾಲಿ ಇರ್ಬಾರ್ದು ಇದು ನಂದು ಮೊದ್ಲಿಂದಲೂ ಹಿಂಗೆ ನಾನು ಮಂದಿ ಹಚ್ಕೊಳ್ಳೋದು ಭಾಳ ಫೋನ್ ಅನ್ಕರ್ ನೋಡಿರಿ ಮುಂಜಾನೆ ಅಡುಗೆ ಮಾಡ್ತಿರ್ತೀನಿ ಫೋನ್ ಅಡಿಗೆ ಮಾಡ್ಕೊತ ಹೆಂಗೆ ಮಾತಾಡ್ತೀಯಾ ಅಂತಾರವರು ಖರೆ ಆದ್ರೆ ನಾ ಏನು ಮಾಡ್ತೇನೆ ಗೊತ್ತೇನು ರಿ ಅಡಿಗೆನೂ ಮಾಡ್ತೀನಿ ಫೋನೂ ಮಾತಾಡ್ತೀನಿ ಹೆಂಗೆ ಅಂತಂತ್ಹೇಳಿ ಗೊತ್ತೇನು ರಿ ಈ ಸ್ಪೀಕರ್ ಇರ್ತೈತಲ್ಲ ಸ್ಪೀಕರ್ ಆನ್ ಮಾಡುದೈತಿ ಒತ್ತುಕುದೈತಿ ನಮ್ಮ ಡೈಲಾಗ್ ಹೊಡಿದೈತಿ ಇತ್ತಾಗ ಅಡುಗೆನೂ ಆಕೈತಿ ಇತ್ತಾಗ ಗಂಡ ಮಕ್ಳದ್ದು ಎಲ್ಲ ಅವ್ರ್ಗೆಲ್ಲನೂ ಹೋಗೋರೊತ್ತಿಗೆ ಮಾಡಿಡುವುದೂ ಆಕೈತಿ ನಮ್ಮ ಕೆಲ್ಸವೂ ಮುಗಿಯಿತು ಮತ್ತು ನಮ್ಮ ಮಾತ್ಕತೆನೂ ಮುಗಿತವೆ ಅದ್ರ ಜೊತೆ ಮುಂಜಾನೆಯದು ಏನಿಲ್ಲ ಅಂತಂದರೂ ಒಂದು ಇಪ್ಪತ್ತು ಮೂವತ್ತು ಕಾಲ್ ನೋಡಿರಿ ಅಷ್ಟು ಮಾತಾಡಿರ್ತೀಯ ಮತ್ತೊಂದಿಷ್ಟು ಮಿಸ್ ಕಾಲ್ ಬಂದು ಹೋಗಿರ್ತವೆ ಒಂದೊಂದಿವ್ಸ ಏನಾಕ್ಕವೆ ಗೊತ್ತೇನು ರಿ ಇವರು ಕರಿತಾರೆ ಅವರೂ ಕರೀತಾರೆ ಇತ್ತಾಗ ಇದಕ್ಕೆ ಹೋಗಬೇಕು ಇತ್ತಾಗ ಅದಕ್ಕೆ ಹೋಗ್ಬೇಕೋ ತಿಳಿಲಾರ್ದೆ ಕಡೆಕೊಮ್ಮೆ ಎಲ್ಲ ಬಿಟ್ಟು ಮನೆಯಾಗ ಕುಂದುರ್ರ್ ಬರ್ದತಿ ಇವ್ರದಕ್ಕೆ ಹ್ಞೂ ಅಂದಿರ್ತೀನಿ ಅವ್ರ್ದು ಕ್ಯಾನ್ಸಲ್ ಆಕೈತಿ ಅವ್ರ್ದಕ್ಕೆ ಹ್ಞೂ ಅಂದ್ರೆ ಇವ್ರ್ದು ಕ್ಯಾನ್ಸಲ್ ಆಗಿರ್ತೈತಿ ಹೀಗಾಗಿ ಒಮ್ಮೊಮ್ಮೆ ಅವ್ಕಾಶಗಳು ಏನಾಗ್ತವೆ ತಪ್ಪಿಹೋಗಿ ಬಿಡ್ತವೆರಿಪ್ಪ ಕಡಿಗ್ ಒಮ್ಮೊಮ್ಮೆ ಏನಾಗ್ತವೆ ಎರಡೆರಡು ಕಡೆನು ಒಂದೇ ಆಪರ್ಚುನಿಟಿ ಬಂದಿರ್ತೈತಿ ಈ ಇದಕ್ಕೋಗಲಿಯಾ ಅದಕ್ಕೆ ಹೋಗಲಿಯಾ ಅಂತ ಅನ್ನುರೊತಿಗ್ಗೆ ನಮ್ಗೆ ತಲಿ ಕೆಟ್ಟು ಮೊಸ್ರು ಗಡಿಗೆ ಆದಂಗ್ ಆಗಿರ್ತೈತಿ ಹಿಂಗಾಗಿ ನಾವು ಏನು ಮಾಡ್ತೇವೆ ಅಂತಂದ್ರೆ ಫಸ್ಟಿಗೆ ಒಂದೇ ದಿವಸ ಒಂದೇ ಬಂದ್ರೆ ಛಲೋರಿಪ್ಪ ಇಲ್ಲ ಅಂತಂದ್ರೆ ಭಾಳಂದ್ರೆ ಭಾಳ ತ್ರಾಸಾಗಿ ಬಿಡ್ತೈತಿ ನನ್ಗುನುನು ಅಂತೂ ಇಂತೂ ಒಟ್ಟು ನನ್ನ ಹಿಡ್ದಿದ್ದ ಕೆಲಸ ನಾ ಅಂತೂ ಬಿಡಂಗಿಲ್ಲ ನೋಡಿರಿ ಒಟ್ಟು ನನ್ನ ತಲಿಯಾಗ ಏನು ಬಂದೈತಿ ಅದನ್ನು ಮಾಡಾಕೆ ನಾನು ಅದನ್ನು ಮುಗಸೇ ತೀರಾಕೆ ನಾನು ಹೀಗೆ ಒಟ್ಟು ಏನೇ ಇದಾದ್ರೂ ನಮ್ದು ಅಚಿವ್ಮೆಂಟ್ ಮಾಡುವುದು ನಮ್ಮ ಪ್ರಯತ್ನ ಅನ್ನೋದು ಒಟ್ಟು ನಿಲ್ಲಿಸ್ಬಾರ್ದು ನೋಡಿರಿ ಜೀವನ್ದಾಗ ಜೀವನದಾಗೆ ಏನಂತಂದರೆ ಇವತ್ತು ಇದ್ದೀವಿ ಅಂತಂದ್ರೆ ನಾಳೆ ಇಲ್ಲ ಕಾಲವೂ ಹಂಗೆ ಬಂದು ಬಿಟ್ಟೈತಿ ಸೂಕ್ಷ್ಮ ಕಾಲ ಅಂತಾರಲ್ಲ ಹಾಗೆ ಮೊದಲಿನ ಮಂದಿ ಎಲ್ಲ ಗಟ್ಟಿ ಇತ್ತು ಅದು ಮೊದ್ಲು ಗಟ್ಟಿಗಾಳಾಯಿತು ಈಗೆಲ್ಲ ನೋಡಿರಿ ಎಲ್ಲ ಹೈಬ್ರಿಡ್ ತಿನ್ನುವುದು ಹೈಬ್ರಿಡ್ನಂಗಿರುವುದು ಈಗಿನ್ನು ನಾವಿಷ್ಟು ವಯಸ್ನವ್ರು ಹಿಂಗಂತ ಹೀಗ್ರಿ ಮೊದ್ಲಿನ ಈಗಿನಿನ ಯಾರೇ ಯಾಕೆ ಬಿಡಿರಿ ಈಗ ನನ್ನ ಮಕ್ಳೇ ನೋಡಿರಿ ಈಗ ಒಂದು ಕೆಲಸ ಮಾಡಂದ್ರೆ ಮಮ್ಮಿ ಇಲ್ಲಿ ತಗೊಂಡ್ಬಾ ಮಮ್ಮಿ ಅಲ್ಲಿ ತಗೊಂಡ್ಬಾ ಅಂತಾರೆ ನಮ್ಗೆ ನಾವೇ ಎಲ್ಲ ಮಾಡಿ ನಾವೇ ತೊಗೊಂಡು ನಾವೇ ಸಾಲಿಗೆ ಹೋದರೆ ನಮ್ಗೆ ಯಾಕಂತ ಅನ್ನೋರು ಇದ್ದಿದ್ದಿಲ್ಲ ಅಂಥಾದ್ರದಾಗ ಈಗಿನ ಮಕ್ಕಳಿಗೆ ನೋಡಿರಿ ಎಲ್ಲ ನಾವು ಒಂದು ಎರಡು ಹಡ್ದೆವ್ರಿ ಅಚ್ಚಚ್ಚ ಮಾಡೀವಿ ಅದು ನಾವು ಹದಿಮೂರು ಹದಿನಾಲ್ಕು ಮಂದಿ ಮಕ್ಳು ನಮ್ಗ್ಯಾರು ಅಚ್ಚಚ್ಚ ಮಾಡಬೇಕು ನಮಗ್ಯಾರು ಇದು ಮಾಡಬೇಕು ನಮ್ದು ಎಲ್ಲ ನಾವು ಮಾಡಿಕೊಂಡು ನಾವೆಲ್ಲ ಗಟ್ಟಿಯಾಗಿ ಬೆಳೆದಿವ್ರಿಪ್ಪ ಈಗಿನ ಮಂದಿಯೆಲ್ಲ ಭಾಳ ಸೂಕ್ಷ್ಮ ಮತ್ತು ಈಗಿನ್ಕಿಂತ ಈಗ ಮುಂದಿನ ಈಗ ಹುಟ್ಟುವ ಜನ್ರೇಷನ್ ಅನ್ಕರೆ ಅವಕ್ಕೇನೀಗ ಹುಟ್ಟುತ್ಲೆನನ ಚಶ್ಮಾ ಹುಟ್ಟುತ್ಲೆನನ ಅದೇನೊ ಅಂತಾರಲ್ಲ ಕೋಲು ಹಿಡ್ಕೊಂಡು ಹಂಗೆ ನಡಿವಂಗೆ ಆಗ್ಬಿಟ್ಟವೆ ನೋಡಿರಿಪ್ಪ ನನ್ಗೆ ಏನೈತಿ ಈಗಿನ ಜನ್ರೇಷನ್ ಚಲೋತ್ತಂಗಿರಬೇಕು ಒಳ್ಳೆಯ ಆರೋಗ್ಯ ಸೇವನೆ ಮಾಡಬೇಕು ಅಂತ್ಹೇಳಿ ಅನ್ನೋದು ನಂದು ಆಸೆ